ನಮ್ಮೂರು ಹೊನ್ನಾವರ ಹೊನ್ನಾವರ ಕುಮಟಾ ಭಟ್ಕಳ ಈ ಈ ಈ ಮಾರ್ಗದಲ್ಲಿ ನಮ್ಮ ಮನೆ ಇರುವುದರಿಂದ ನಮ್ಮ ಹಳ್ಳಿಯಲ್ಲಿ ತೆಂಗಿನ ಮರಗಳನ್ನು ನಾವು ಬೆಳೆಸುತ್ತೇವೆ ಈ ತೆಂಗಿನ ಮರಗಳನ್ನು ನಾವು ಹೆಚ್ಚೆಚ್ಚು ಕಾ ತೆಂಗಿನಕಾಯನ್ನು ಪಡೆಯುದ್ರಿಂದ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ವ್ಯಾಪಾರ ಮಾಡುತ್ತೇವೆ ಅದರಿಂದ ನಾವು ತೆಂಗಿನಕಾಯಿಯಿಂದ ನಾವು ಕೊಬ್ಬರಿ ಎಣ್ಣೆಯನ್ನು ತಯಾರಿಸುತ್ತೇವೆ ಈ ಕೊಬ್ಬರಿ ಎಣ್ಣೆಗೆ ವಿದೇಶದಲ್ಲೂ ದೇಶ ವಿದೇಶದಲ್ಲೂ ತುಂಬ ಬೇಡಿಕೆ ಇದೆ ಇದು ಅತ್ಯುತ್ತಮವಾದ ಪ್ಯೂರ್ ಎಣ್ಣೆ ಆಗಿರುತ್ತದೆ ನಂತರ ತೆಂಗಿನ ಗರಿಗಳಿಂದ ನಾವು ಕಸ ಗುಡಿಸುವ ಕಸಬರಿಕೆಯನ್ನು ತಯಾರಿಸುತ್ತೇವೆ ಗೃಹ ಕೈಗಾರಿಕೆಗೂ ಉಪಯೋಗಿಸುತ್ತೇವೆ ಮತ್ತು ತೆಂಗಿನ ಆ ನಾರಿನಿಂದ ಕಾಯಿ ಸಿಪ್ಪೆಯ ನಾರಿನಿಂದ ನಾವು ಕಾಲೊರೆಸುವ ಕಾಲೊರೆಸುವ ಮ್ಯಾಟುಗಳನ್ನು ತಯಾರಿಸುತ್ತೇವೆ ಬಾವಿ ಹಗ್ಗಗಳನ್ನೂ ತಯಾರಿಸುತ್ತೇವೆ ಈ ರೀತಿ ನಮ್ಮ ಹಳ್ಳಿಯಲ್ಲಿ ತೆಂಗಿನ ರ ಗಿಡದ ಯಾವುದೇ ಭಾಗವನ್ನು ಹಾಳು ಮಾಡದೇ ಎಲ್ಲಾದು ಎಲ್ಲ ವಸ್ತುಗಳನ್ನು ಬಳಸಿಕೊಳ್ಳುತ್ತಾರೆ ತೆಂಗಿನ ಮರವು ಅಕಸ್ಮಾತ್ತಾಗಿ ಸಿಡಿಲಿನಿಂದ ಏನಾದರೂ ಗಾಳಿಯಿಂದ ಬಿದ್ದರೆ ಆ ಭಾಗವನ್ನು ಕಡಿದು ಅದರಿಂದ ದೋಣಿಯನ್ನು ತಯಾರಿಸಿ ನಮ್ಮ ಊರಿಗೆ ಸೇತುವೆ ಇಲ್ಲದ ಕಾರಣ ದೋಣಿ ನೀರಿನ ಸುತ್ತ ದ್ವೀಪವಾಗಿರುವುದರಿಂದ ನಾವು ದೋಣಿಗೂ ಸಹಿತ ಅದನ್ನು ಬಳಸುತ್ತೇವೆ ಹೀಗೆ ನಮ್ಮ ಊರಿನಲ್ಲಿ ಈ ಥರ ಈ ರೀತಿಯ ಉದ್ಯಮಗಳು ನಡೆಯುತ್ತಿವೆ ಇದನ್ನು ಬಿಟ್ಟರೆ ತೆಂಗಿನ ಜೊತೆಯೊಂದಿಗೆ ನಾವು ಕಾಳು ಮೆಣಸನ್ನೂ ಹಾಕುತ್ತೇವೆ ಕಾಳು ಮೆಣಸಿಗೂ ಕೂಡ ಸಾಂಬಾರ ಪದಾರ್ಥಕ್ಕೆ ಬಳಸುವುದರಿಂದ ಬಹಳ ಬೇಡಿಕೆ ಇದೆ ನಂತರ ಅಡಿಕೆಯನ್ನು ನಾವು ತೆಂಗಿನ ಗಿಡದ ಮಧ್ಯ ಮಧ್ಯದಲ್ಲಿ ಬೆಳೆಸುವುದರಿಂದ ನಮ್ಮೂರಿನಲ್ಲಿ ಅಡಿಕೆಯ ವ್ಯಾಪಾರವು ದೇಶ ವಿದೇಶಗಳಲ್ಲಿ ವ್ಯಾ ರಫ್ತಾಗಲು ಅನುಕೂಲವಾಗಿದೆ ಈ ರೀತಿ ನಮ್ಮ ಹಳ್ಳಿಯಲ್ಲಿ ವಿವಿಧ ವಿವಿಧ ಉದ್ಯಮಗಳನ್ನು ನಾವು ನಡೆಸುತ್ತೇವೆ